ಈಗಿನ ಕಾಲದಲ್ಲಿ ಭಾರತದ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತಾನೂ ಕೆಲವು ಕಡೆಯಲ್ಲಿ ತುಂಬ ಅಭಿವೃದ್ಧಿ ಆಗಿದೆ ಅಂತಾನೂ ಹೇಳ್ಬೌದು ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ ಅಂತಾನೂ ಹೇಳ್ಬೌದು ಹೇಗೆ ಹೇಳಿದರೆ ಇನ್ನೊಂದು ಕೆಲವು ಕಡೆಯಲ್ಲಿ ಭಾರತದ ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಆಗಲಿಲ್ಲ ಅಂತಾನೂ ಸಹ ಹೇಳ್ಬೌದು ನಾನು ಹೇಳೋದಾದ್ರೆ ಭಾರತದಲ್ಲಿ ಕೆಲವು ನಗರಗಳಲ್ಲಿ ಒಳ್ಳೆಯ ರಸ್ತೆಗಳನ್ನು ಸಹ ನೋಡ್ಬೌದು ಒಳ್ಳೆಯ ವಾಹನಗಳನ್ನು ಬಸ್ಸು ರೈಲು ವಿಮಾನ ಎಲ್ಲ ಥರದ ಸೌಕರ್ಯಗಳು ಇರುವಂತಹ ಜಾಗಗಳನ್ನು ನಾವು ನೋಡ್ಬೌದು ಭಾರತದಲ್ಲಿ ಆದರೆ ಕೆಲವು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಜಿಲ್ಲೆಗಳಲ್ಲಿ ಯಾವುದೂ ಇಲ್ಲದ ಜಿಲ್ಲೆಯೂ ಇವೆ ಮತ್ತು ಕೆಲವದರಲ್ಲಿ ಇದ್ದೂ ಪ್ರಯೋಜನಕ್ಕೆ ಬಾರದಿದ್ದನ್ನು ಇದೆ ನಾವು ಕೆಲವ್ದಲ್ಲಿ ನೋಡಬಹುದು ಕೆಲವು ಜಾಗದಲ್ಲಿ ರಸ್ತೆ ಇರುತ್ತೆ ವಾಹನಗಳು ಓಡಾಡೋದು ಇಲ್ಲ ವಾಹನ ಇದ್ದರೆ ರಸ್ತೆ ಇರೋಲ್ಲ ರಸ್ತೆ ಸರಿ ಮಾಡ್ತಾರೆ ಆಮೇಲೆ ಅದು ಚರಂಡಿ ಬರೋದು ಚರಂಡಿಯ ನೀರು ಬರೋದು ರಸ್ತೆಗೆ ಡಾಮರು ಹಾಕಿರುವುದು ಕಿತ್ತು ಹೋಗೋದು ಹೀಗೆ ಎಲ್ಲ ರಸ್ತೆ ಕಾಮಗಾರಿ ಮಾಡಲಿಲ್ಲ ಈ ಥರ ತುಂಬ ಸಮಸ್ಯೆಗಳು ಬರುತ್ತವೆ ಭಾರತದಲ್ಲಿ ಅದು ಕೆಲವು ಹಳ್ಳಿಗಳಲ್ಲಿ ಮಾತ್ರ ಈ ಥರ ಸಮಸ್ಯೆಗಳನ್ನು ನಾವು ವ್ಯವ ಸಾರಿಗೆ ವ್ಯವಸ್ಥೆಯನ್ನು ಇರುತ್ತದೆ